ಹಲೋ ಹಾಂ ಮೇಡಮ್ ಹೇಳ್ರಿ ನಮಸ್ತೇ ಯಾರು ಹಾಂ ಹೇಳಿ ಮೇಡಮ್ ಹಾಂ ಓಕೆ ಮೇಡಮ್ ಸರಿ ಎಷ್ಟು ದಿವ್ಸದ ಸಲುವಾಗಿ ಬರ್ತಾ ಇದ್ದೀರಾ ಹಾಂ ಹೇಳಮ್ಮ ಹಾಂ ಓಕೆ ಮೇಡಮ್ ನೀವು ಬನ್ನಿ ಹಂಪಿಯ ಗತವೈಭವದ ಬಗ್ಗೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಅದು ಯಾವ ರೀತಿ ಹುಟ್ಕೊಂತು ಯಾವ ರೀತಿ ಅದು ಅವನತಿಗೆ ಕಾರಣ ಆಯಿತು ಅಲ್ಲಿ ಇರ್ತಕ್ಕಂಥ ಶಿಲ್ಪಕಲೆಗಳ ಬಗ್ಗೆ ಕೂಡಾ ಹೇಳ್ತೀನಿ ಅಲ್ಲಿ ಹಲ್ವಾರು ರೀತಿಯ ಶಿಲ್ಪಕಲೆಗಳು ಇದ್ದಾವೆ ಫಾರ್ ಎಗ್ಸಾಂಪಲ್ ಹೇಳ್ಬೇಕಂದ್ರೆ ಕಲ್ಲಿನ ರಥ ಆಗಿರ್ಬೋದು ಹಮ್ ಮತ್ತು ವಿರೂಪಾಕ್ಷ ದೇವಾಲಯ ರಾಮ ಲಕ್ಷ್ಮಣರ ಗುಡಿ ಸುಗ್ರೀವ ಗುಹೆ ಈ ತಿವೆ ಮತ್ತು ಸಾಸಿವೆ ಗಣಪ ಕಡಲೆ ಗಣಪ ಅಂತ ಹೇಳಿ ಹಲ್ವಾರು ರೀತಿ ನೋಡ್ತಕ್ಕಂಥ ಪ್ಲೇಸಸ್ ಇವೆ ನೀವು ಯಾವಾಗ ಬರ್ತೀರಾ ಅಂತ ಹೇಳಿ ನಂಗೆ ಇನ್ಫರ್ಮ್ ಮಾಡಿದರೆ ನಾನು ಅದು ನಿಮ್ಮನ್ನು ಪಿಕಪ್ ಮಾಡಿಕೊಂಡು ಅದ್ರ ಬಗ್ಗೆ ಸ ಸವಿವರವಾಗಿ ಹೇಳ್ತೀನಿ ಅದ್ರ ಬಗ್ಗೆ ಗೈಡೆನ್ಸ್ ಮಾಡ್ತೀನಿ ಹಾಂ ಮೇಡಮ್ ಸಿಗುತ್ತೆ ಚೆನ್ನಾಗಿದೆ ಓಟೆಲ್ ಕೂಡ ನಿಮ್ಗೆ ಯಾವ ರೀತಿ ಫುಡ್ ಐಟೆಮ್ಸ್ ಬೇಕೋ ಅದೂ ಕೂಡ ಇಲ್ಲಿ ಪ್ರವೈಡ್ ಆಗುತ್ತೆ ಚೆನ್ನಾಗಿರೋ ಹೋಟೆಲ್ ಇದನ್ನು ನಿಮ್ಮನ್ನು ಹುಡುಕಿ ಕೊಡ್ತೀನಿ ಹಾಂ ಮೇಡಮ್ ನಿಮಗೆ ಲಂಚು ಡಿನ್ನರು ಟಿಫನ್ನು ಸ್ನ್ಯಾಕ್ಸು ಎಲ್ಲ ವ್ಯವಸ್ಥೆ ಕೂಡ ಮಾಡ್ತೀವಿ ನಿಮಗೆ ಯಾವ ರೀತಿ ಬೇಕೋ ಯಾವ ಥರದ್ದು ಫುಡ್ ಬೇಕೋ ಆ ಥರದ್ದು ಫುಡ್ಡು ನಿಮಗೆ ಪ್ರವೈಡ್ ಮಾಡ್ತೀವಿ

ಹಾಂ ಮೇಡಮ್ ಹಾಂ ಕೃಷ್ಣ ದೇವರಾಯ ಒಡೆಯರು ಯಾವ ರೀತಿ ಇದನ್ನ ಆಳಿ ಅದರಲ್ಲಿ ಯಾವ ರೀತಿ ಜೀವವನ್ನು ತುಂಬೋಗಿದಾರೆ ಅಂತಕ್ಕಂಥದ್ದನ್ನ ನಿಮ್ಗೆ ನಾನು ಸವಿಸ್ತಾರವಾಗಿ ಹೇಳ್ತೀನ್ ನೀವು ಆಲ್ಮೋಸ್ಟ್ ಆಲ್ ನೀವು ಎಲ್ಲ ಟಿ ವಿಯಲ್ಲಿ ನೋಡಿರ್ಬೌದು ಅದ್ರ ಬಗ್ಗೆ ಹಂಪಿಯ ಗತವೈಭವದ ಬಗ್ಗೆ ಯಾವ ರೀತಿ ಇದೆ ಅಂತ ನೋಡಿರ್ಬೋದು ಇವಾಗ ನಾನು ನಿಮಗೆ ಸವಿಸ್ತಾರವಾಗಿ ಕಣ್ಣಿಂದ ನೋಡ್ತಲೇ ಕೈಯಿಂದ ಮುಟ್ತಲೇ ಯಾವ ರೀತಿ ಅಂತ ಅನ್ನೋದ್ನ ತೋರ್ಸ್ತೀನಿ ನಿಮಗೆ ಹೇಳ್ಕೊಡ್ತೀನಿ ಹೇಳ್ತೀನಿ ಅದ್ರ ಬಗ್ಗೆ

ಓಕೆ ಇಡಲಾ ಹಾಂ ಹೇಳಿ ಏನು ಹಾಂ ಸರಿ ಮೇಡಮ್ ನೀವು ಬಂದು ನಿಮ್ಮ ಎಕ್ಸಾಕ್ಟ್ ಲೊಕೇಷನನ್ನ ನನಗೆ ಷೇರ್ ಮಾಡಿ ನಾನು ಅಲ್ಲಿ ಬಂದು ನಿಮಗೆ ಪಿಕಪ್ ಮಾಡ್ಕೊತೀನಿ ಹ್ಞೂ ಹ್ಞೂ ಸರಿ ಓಕೆ ಥ್ಯಾಂಕ್ ಯು ಬಾಯ್